ನಮ್ಮ ಸಂಸ್ಕೃತಿ ಮತ್ತು ಉದ್ಯೋಗ ವ್ಯವಸಾಯ ಈ ಒಂದು ವ್ಯವಸಾಯವನ್ನು ಜನರು ತುಚ್ಛವಾಗಿ ಕಾಣ್ತಾಯಿದ್ದಾರೆ ಕಾರಣ ಏನಪ್ಪ ಅಂದ್ರೆ ಇತ್ತೀಚಿನ ಜನರಲ್ಲಿ ರೈತ ಎಂದರೆ ಬಹ ಬಹಳವಾದ ಒಂದು ತಾತ್ಸಾರವಿದೆ ಯಾಕಪ್ಪ ಅಂದರೆ ಅವರು ಭೂಮಿಯಲ್ಲಿ ಉದ ಏನು ಉದ್ಯೋಗ ಮಾಡ್ತಾರೆ ವ್ಯವಸಾಯದಲ್ಲಿ ಯಾವ ರೀತಿ ಸಂಪಾದನೆ ಮಾಡ್ತಾರೆ ತನ್ನ ಹೆಂಡ್ತಿ ಮಕ್ಕಳನ್ನು ಯಾವ ರೀತಿ ಸಾಕ್ತಾರೆ ಅನ್ನೋ ಒಂದು ಯೋಚನೆಯಾಗಿದೆ ರೈತ ದೇಶ ದೇಶದ ಬೆನ್ನೆಲುಬು ಅವನು ನಮ್ಮ ಸಂಸ್ಕೃತಿಯ ಬೆನ್ನೆಲುಬು ಅಂತೆಯೇ ಹೇಳಬೋದು ಯಾಕೆಂದ್ರೆ ಅವನು ಅನ್ನ ಭತ್ತವನ್ನು ಬೆಳೆಯಲಿಲ್ಲ ಅಂದರೆ ನಮಗೆ ಯಾವುದೇ ರೀತಿ ಆದಂಥ ಊಟಕ್ಕೆ ಬೇಕಾದಂಥ ಅತ್ಯಮೂಲ್ಯವಾದ ಅಕ್ಕಿ ನಮಗೆ ದೊರೆಯಲ್ಲ ಇಲ್ಲಿ ರೈತ ತನ್ನ ಜೀವನದ ಪ್ರತಿ ಕ್ಷಣದಲ್ಲೂ ಭೂಮಿಯೊಂದಿಗೆ ತನ್ನ ಒಡನಾಟವನ್ನು ಇಟ್ಕೊಂಡಿರ್ತಾನೆ ಅವನು ಒಂದು ಒಡನಾಟದಿಂದ ನಮಗೆಲ್ಲ ಏನು ಸಿಗ್ತಾಯಿದೆ ಆಹಾರ ಸಿಗ್ತಾಯಿದೆ ಆದರೆ ಅಂಥ ವ್ಯಕ್ತಿ ಇಂದು ಉದ್ಯೋಗವನ್ನು ಬಿಡ್ತಾಯಿದ್ದಾನೆ ರೈತ ವ್ಯವಸಾಯವನ್ನು ಬಿಡ್ತಾಯಿದ್ದಾನೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಕೈಗಾರೀಕರಣ ನಗರೀಕರಣ ಈ ನಗರೀಕರಣ ಮತ್ತೆ ಕೈಗಾರೀಕರಣದಿಂದಾಗಿ ಜನರು ಏನು ಮಾಡ್ತಾಯಿದ್ದಾರೆ ಈ ಹೊಲ ಗದ್ದೆಗಳನ್ನೆಲ್ಲ ಮಾರ್ತಾಯಿದಾರೆ ಮಾರ್ತಾಯಿರೋದರಿಂದ ರೈತ ಏನು ಮಾಡ್ತಾಯಿದ್ದಾನೆ ಆ ಹೊಲ ಗದ್ದೆಗಳನ್ನು ಮಾರಿರೋ ದುಡ್ಡಿಂದ ಒಂದಷ್ಟು ದಿನ ಸುಖವಾಗಿ ತನ್ನ ಸಂಸಾರವನ್ನು ನಿಭಾಯಿಸ್ತಾನೆ ತದನಂತರದಲ್ಲಿ ಅವನ ಸಂಸಾರ ಏನಾಗುತ್ತೆ ಬೀದಿ ಪಾಲಾಗುತ್ತೆ ಆದರೆ ಉದ್ಯೋಗ ಕಳ್ಕೊಂಡಂತಹ ನಮ್ಮ ರೈತ ಎಲ್ಲ ರೀತಿಯಲ್ಲಿ ಪಶ್ಚಾತ್ತಾಪವನ್ನು ಪಡ್ತಾನೆ ಹಾಗಾಗಿ ಉದ್ಯೋಗವನ್ನು ಯಾರೂ ಕೂಡ ನಿರ್ಲಕ್ಷಿಸಬಾರ್ದು ಅದರಲ್ಲೂ ವ್ಯವಸಾಯಗಾರನನ್ನು ಎಲ್ಲರೂ ಕೂಡ ಪ್ರೀತಿಸಬೇಕು ರೈತ ರೈತ ಅಂದ ತಕ್ಷಣವೇ ಏನು ಮಾಡ್ತಾರೆ ಒಬ್ಬ ಹೆಣ್ಣು ಕೊಡೋ ವ್ಯಕ್ತಿ ಕೂಡ ಹೆಣ್ಣು ಮಗಳನ್ನು ಹೆತ್ತಂತಹ ವ್ಯಕ್ತಿ ಕೂಡ ಇವನು ರೈತನೇ ಅವ್ನೇನು ಸಾಕ್ತಾನೆ ನನ್ನ ಮಗಳನ್ನ ನಾನು ಕೊಡೋಲ್ಲ ನನ್ನ ಮಗ್ಳನ್ನು ಸರ್ಕಾರಿ ನೌಕರಿಯಲ್ಲಿರುವ ಒಬ್ಬ ವ್ಯಕ್ತಿಗೆ ಕೊಡ್ತೀನಿ ಅವನು ನನ್ನ ಮಗಳನ್ನು ತುಂಬ ಉತ್ತಮವಾಗಿ ಸಾಕ್ತಾನೆ ಅನ್ನೋ ಯೋಚನೆನ ಕೂಡ ಮಾಡ್ತಿದ್ದಾನೆ ಇತ್ತೀಚಿನ ದಿನಗಳಲ್ಲಿ ರೈತರು ಯಾರೂ ಕೂಡ ಮದುವೆ ಆಗ್ತಾಯಿಲ್ಲ ಅನ್ನೋ ಒಂದು ಆತಂಕದಲ್ಲಿದಾರೆ ಅಲ್ಲಿ ಎಲ್ಲ ರೈತರಿಗೂ ಕೂಡ ಹೇಳೋದೊಂದೇ ನೀವು ನಿಮ್ಮ ಒಂದು ಉದ್ಯೋಗವನ್ನು ವ್ಯವಸಾಯದ ಒಂದು ಭಾಗವಾಗಿ ಇಟ್ಕೊಂಡಿರುವಂತಹ ಉದ್ಯೋಗವನ್ನು ಬಿಡಬಾರ್ದು ಯಾಕಪ್ಪ ಅಂದರೆ ಆ ವ್ಯವಸಾಯ ಪ್ರತಿಯೊಬ್ಬರ ಜೀವನದ ಆಧಾರವಾಗಿದೆ ವ್ಯವಸಾಯದಿಂದ ಉದ್ಯೋಗ ಸೃಷ್ಟಿಯಾಗೋದು ನಿಮ್ಮಿಂದಲೇ ಈಗ ಟಮೊಟೋ ಟಮೊಟೋ ಒಂದು ಕಿಲೋ ಎಷ್ಟು ಇತ್ತು ಅಂದರೆ ನೂರು ರೂಪಾಯಿ ಇತ್ತು ಈಗ ಏನಾಗಿದೆ ಅದೇ ಟಮೊಟೋ ಹತ್ತು ರೂಪಾಯಿಗೆ ಇಳಿಯುತ್ತೆ ಅಂದರೆ ನಿಮ್ಮ ಉದ್ಯೋಗ ಏನು ವ್ಯವಸಾಯದಲ್ಲಿ ನೀವು ಏನು ಮಾಡ್ತೀರಿ ಟಮೊಟೋವನ್ನು ಬೆಳೆದಾಗ ನೀವು ಉನ್ನತ ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ಅಲ್ವ ಅದೇ ರೀತಿ ಕಡಿಮೆ ಆದಾಗಲೂ ಕೂಡ ನಿಮ್ಮ ಒಂದು ತಾಳ್ಮೆಯನ್ನು ಕಳ್ಕೊಬಾರದು ಆ ಒಂದು ಸ್ಥಿತಿಯಲ್ಲಿ ಮಟ್ಟದಲ್ಲಿ ನಿಮ್ಮ ಬುದ್ಧಿಶಕ್ತಿಯನ್ನು ಇಟ್ಕೊಂಡು ರೈತ ತನ್ನ ವ್ಯವಸಾಯವನ್ನು ಬಿಡದೇ ಪ್ರತಿಯೊಬ್ಬರ ಅವಕಾಶಗಳನ್ನು ಈಡೇರಿಸುವಂತಹ ವ್ಯಕ್ತಿಯಾಗಿ ಭಾರತದಾದ್ಯಂತ ರೈತ ಬೆನ್ನೆಲುಬು ರೈತ ಭಾರತದ ಬೆನ್ನೆಲುಬು ಅನ್ನೋ ರೀತಿ ತನ್ನ ಜೀವನವನ್ನು ಸಾಗಿಸ್ತಾನೆ ಮತ್ತು ಅವನ ಕುಟುಂಬವೂ ಕೂಡ ವ್ಯವಸಾಯದಲ್ಲಿ ಬೇಸರ ಬೇಸತ್ತುತ್ತೆ ಯಾಕೆಂದ್ರೆ ನೀನು ಸಾಯ ಮನೆ ಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ಹೇಳ್ತಾರೆ ಅಂದರೆ ಬೇಸಾಯ ಅಂದರೆ ಮನೆ ಮಂದಿಯೆಲ್ಲ ಸಾಯ ಅನ್ನೋ ಒಂದು ವರ್ಡನ್ನು ಬಳಸ್ತಾರೆ ಯಾಕಪ್ಪ ಅಂದರೆ ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಗೇಯೋಲ್ಲ ಇಡೀ ಮನೆಯವರೆಲ್ಲ ವ್ಯವಸಾಯವನ್ನು ಮಾಡ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡಾ ನಾವು ರೈತ ಉದ್ಯೋಗವನ್ನು ನೆಚ್ಬೇಕು ನೆಚ್ಚಿ ಅವನ ಒಂದು ಮೆಚ್ಚುಗೆಯನ್ನು ಪಡಿಬೇಕು ಇದರಿಂದ ನಮಗೇನಾಗುತ್ತೆ ನಮ್ಮ ಜೀವನ ಮಟ್ಟ ಸುಲಲಿತವಾಗಿ ಸಾಗುತ್ತೆ ರೈತನೇ ಇಲ್ಲಾಂದರೆ ಉದ್ಯೋಗವನ್ನು ಪಡಿಯುವಂತಹ ರೈತ ತನ್ನ ವ್ಯವಸಾಯವನ್ನೇ ಬಿಟ್ಟು ಕೂತ್ಕೊಂಡರೆ ನಮಗೆ ಊಟಕ್ಕೆ ಅನ್ನ ಸಿಗೋಲ್ಲ ಅವನು ಬೆಳೆಯುವಂತಹ ರಾಗಿ ಭತ್ತ ಬೇಳೆ ನವಣೆ ಹಾಗೆ ಜೋಳ ಹಾಗೆ ಗೋಧಿ ಎಲ್ಲ ಕೂಡ ನಮ್ಮ ದಿನನಿತ್ಯದಲ್ಲಿ ಬಳಸುವಂತಹ ಅತ್ಯಮೂಲ್ಯವಾದ ಆಹಾರ ಪದಾರ್ಥಗಳು ಆ ಆಹಾರ ಪದಾರ್ಥ ಸಿಗೋದೆಲ್ಲಿ ನಮ್ಮ ರೈತ ತನ್ನ ಉದ್ಯೋಗದಲ್ಲಿ ಸಂಸ್ಕೃತಿಯಲ್ಲಿ ರೈತ ವ್ಯವಸಾಯವನ್ನು ಮಾಡಲಿಲ್ಲಾಂದ್ರೆ ಆ ಒಂದು ಕಾಳುಗಳ ಒಂದು ಬೆಳವಣಿಗೆ ಇರೋಲ್ಲ ಅದರಿಂದ ನಮಗೇನಾಗುತ್ತೆ ಸಮಸ್ಯೆ ಉದ್ಭವ ಆಗುತ್ತೆ ಹಾಗಾಗಿ ರೈತ ಭಾರತದ ಬೆನ್ನೆಲುಬು ಉದ್ಯೋಗ ಉದ್ಯೋಗ ಯಾಕಿಲ್ಲಪ್ಪ ಯಾಕಿಲ್ಲಾಂತ ಕೊರಗಬೇಕು ಉದ್ಯೋಗ ಇದೆ ಅದು ನಮ್ಮ ಭೂಮಿ ಭೂತಾಯಿಯನ್ನ ನೆಚ್ಚದ್ರೆ ಕೈಗೇ ಏನು ಸಿಗುತ್ತೆ ಹೊನ್ನು ಸಿಗುತ್ತೆ ಯಾರು ಕೈ ಬಿಟ್ರೂ ಭೂತಾಯಿ ಕೈ ಬಿಡೋಲ್ಲ ಅನ್ನೋದನ್ನ ನಾವು ನಂಬೇಕು ಈಗ ಉದ್ಯೋಗದಲ್ಲಿ ಏನೆಲ್ಲ ಸಿಗುತ್ತೋ ಅದಕ್ಕೆ ನಾವು ಪರಿಣತರಾಗಬೇಕು ಮತ್ತೆ ಉದ್ಯೋಗವನ್ನು ನೆಚ್ಕೊಬೇಕು ಉದ್ಯೋಗದಲ್ಲಿ ಅದರಲ್ಲೂ ವ್ಯವಸಾಯಗಾರರನ್ನು ನಾವು ಏನು ಮಾಡಬೇಕು ಸದಾ ನೆನೆಬೇಕು